ನಮ್ಮ ದಾವ್ ದಾವಣಗೆರೆಯ ಜನರಲ್ಲಿ ಜನರು ಬಹಳ ಅಂದರೆ ಬಹಳ ಶ್ರೀಮಂತರಾಗಿ ಗಿಲ್ಲ ಹಾಗಾಗಿ ಏನು ಮಧ್ಯವರ್ಗ ಅಂತಾರಲ್ಲ ಆ ಥರ ಕೆಲಸದಲ್ಲಿ ಇರೋವ್ರು ಅಂದರೆ ಕೆಲವೊಂದು ಏನು ಉಪಹಾರ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಕೆಲವೊಬ್ಬರು ಬಡಗಿ ಕೆಲಸ ಮಾಡ್ತಾರೆ ಕೆಲ್ವೊಬ್ರು ಒಂದು ರೈತರ ವರ್ಗದಲ್ಲಿ ಕೆಲಸ ಮಾಡ್ತಾರೆ ಆ ಥರ ಕೆಲಸ ಮಾಡ್ತಾರೆ ಹಾಗಾಗಿ ನಮ್ಮ ದಾವಣಗೆರೆಯಲ್ಲಿ ಕೆಲವೊಬ್ಬರು ಮಾತ್ರ ಶ್ರೀಮಂತರಾಗಿರೋದು ಅಂದರೆ ಬಿ ಎಸ್ ಇ ಚನ್ನಬಸಪ್ಪ ಅಂಗಡಿ ಬಟ್ಟೆ ಅಂಗಡಿ ಅವರು ಅವರೆಲ್ಲ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅವರು ಹಾರ್ದಿಕವಾಗಿ ತುಂಬ ಚೆನ್ನಾಗಿ ಇದ್ದಾರೆಂದರೆ ಅದಕ್ಕೆ ಕಾರಣ ಒಂದು ಯಾರು ಅಂದರೆ ಕಸ್ಟಮರ್ಸ್ ಕಸ್ಟಮರ್ಸೆ ಅದಕ್ಕೆ ಕಾರಣ ವ್ಯಾಪಾರಿಗಳು ಏನು ಏನೇ ಒಂದು ಮಾಡ್ತೀವಿ ಅಂದರೂ ಅದಕ್ಕೆ ಮುಖ್ಯ ಕಾರಣ ಅದನ್ನು ಖರೀದಿ ಮಾಡೋರು ಆಗಿರಬೇಕು ಗ್ರಾಹಕರಾಗಿರಬೇಕು ಗ್ರಾಹಕರಿಂದನೇ ಆ ಒಂದು ವ್ಯಾಪಾರ ಚೆನ್ನಾಗಿ ನಡೆಯೋದು ಈಗ ಬಿ ಎಸ್ ಇ ಅವರ ಉದಾಹರಣೆ ತಗೊಂಡ್ರೆ ನಾವು ಅವರ ಅಂಗಡಿಗೆ ಜಾಸ್ತಿ ಎಲ್ಲರೂ ಎಲ್ಲ ಗ್ರಾಹಕರು ಜಾಸ್ತಿ ಹೋಗೋದ್ರಿಂದ ಅವರು ತಮ್ಮ ಒಂದು ಏನು ಅಂಗಡಿಗಳನ್ನು ವಿಸ್ತರಿಸ್ತಾಯಿದ್ದಾರೆ ಹಾಗೆ ವಿಸ್ತರಿಸ್ತಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಅಂದರೆ ಈಗ ನಮ್ಮ ಒಂದು ಜಿಲ್ಲೆಯಿಂದ ಬಹಳಷ್ಟು ಮಂದಿಗಳು ಅದರಲ್ಲಿ ಕೆಲಸ ಮಾಡ್ತಾರೆ ಸಾಕಾಗಲಿಲ್ಲ ಅಂದರೆ ಬೇರೆ ಬೇರೆ ಊರುಗಳಿಂದ ನಾವು ಅವರು ಒಂದು ಕೆಲಸದ ಒಂದು ಅವಕಾಶ ಕೊಡ್ತಾರೆ ಹಾಗಾಗಿ ನಮ್ಮದು ಒಂದು ರಾಜ್ಯನೂ ಅದರಿಂದ ಬೆಳೆಯುತ್ತೆ ಒನ್ ಹಾಗೆ ನೋಡಿದ್ರೆ ಬಿ ಎಸ್ ಇ ಅವ್ರದ್ದು ಶಿವಮೊಗ್ಗದಲ್ಲಿ ಕೂಡ ಒಂದು ಅಂಗಡಿ ವಿಸ್ತಾರ ಮಾಡಿದ್ದಾರೆ ಹಾಗೆ ಹಲವು ಕಡೆ ವಿಸ್ತಾರ ಮಾಡಿದ್ದಾರೆ ಹಾಗಾಗಿ ಒಂದು ಆರ್ಥಿಕವಾಗಿಯೂ ಹಾಗು ಒಂದು ಜನರಿಗೆ ಒಂದು ಸಹಾಯಕವಾಗಿಯೂ ಅದು ನಡೀತಾಯಿದೆ ಈಗ ಒಂದು ಅಗ್ರಿಕಲ್ಚರ್ ಅಂದರೆ ರೈತ ವ ರೈತ ವರ್ಗದಲ್ಲಿ ಕೆಲಸ ಮಾಡೋರು ಅವರೂ ಕೂಡ ಒಂದು ರಾಜ್ಯಕ್ಕೆ ಕೊಡುಗೆ ಕೊಡುಗೆ ಕೊಡ್ತಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೋಬಲ್ಲೆ ನಾನು ಹಾಗೆಯೇ ಬಡಗಿ ಕೆಲಸ ಮಾಡೋರು ಸಾಕಷ್ಟು ಜನ ತಮ್ಮ ಶ್ರಮಪಟ್ಟು ಕೆಲಸ ಮಾಡ್ತಯಿದ್ದಾರೆ ಅದರಿಂದ ನಮ್ಮ ಜಿಲ್ಲೆಗೂ ಒಂದು ಒಳ್ಳೆಯ ಹೆಸರು ಹಾಗೆ ರಾಜ್ಯಕ್ಕೂ ಒಳ್ಳೆಯ ಹೆಸರು ಅಂತ ಹೇಳೋಕ್ಕೆ ಬಯಸ್ತೀನಿ